ಹದಿನಾಲ್ಕು ಪೆಬ್ರವರಿ ಎರಡು ಸಾವಿರದ ಮೂರು ಮೂವತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತಮೂರು ಒಂದು ಮೇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಅಕ್ಟೊಂಬರ್ ಸಾವಿರದ ನ್ ಒಂಬೈನೂರ ನಲವತ್ತೈದು ಇಪ್ಪತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ಮೂವತ್ತು